ಹಲೋ ಸರ್ ನನಗೆ ಚಾನೆಲ್ಲು ಇದು ಉದಯವಾಹಿನಿ ಟಿವಿ ನೈನ್ ಮತ್ತೆ ಇದ್ರೊಳಗೆ ಬರೋ ನ್ಯೂಸ್ಗಳು ತುಂಬ ಇಷ್ಟ ನನಗೆ ನಾನು ನೋಡ್ತಾಯಿರ್ತೀನಿ ಯಾವಾಗೂನು ಅದನ್ನು ನ್ಯೂಸ್ ಅಂದರೆ ತುಂಬ ಇಷ್ಟ ಇಂಡಿಯಾನಾಗೆ ಏನೇನೋ ನಡೆಯೋದು ಅವು ಇವು ನೋಡ್ತಾಯಿರ್ತೀವಿ ಅದ್ರೊಳಗೆ ನನಗೆ ತುಂಬ ಅಂದರೆ ಜನಗಳ ಬಗ್ಗೆ ತೋರ್ಸೋದು ತುಂಬ ಇಷ್ಟ ಇದೆ ಒಳ್ಳೇದು ಕೆಟ್ಟದ್ದು ಇವೆಲ್ಲ ನೋಡಿಸ್ತೇವು ತುಂಬ ಇಷ್ಟ ಇದೆ ಆಮೇಲೆ ಪತ್ರಿಕೆ ಪ್ರಜಾವಾಣಿ ಅದು ತುಂಬ ಇಷ್ಟ ಅದನ್ನ ನೋಡ್ತೀನಿ ಓದ್ತೀನಿ ಸ್ವಲ್ಪ ಸ್ವಲ್ಪ ಬರುತ್ತೆ ಓದ್ತೀನಿ